ಎಂಟು ಏಪ್ರಿಲ್ ಎರಡು ಸಾವಿರದ ಹತ್ತು ಮೂವತ್ತೊಂದು ಜನವರಿ ಎರಡು ಸಾವಿರದ ಒಂದು ಇಪ್ಪತ್ತ್ಮೂರು ಅಕ್ಟೋಬರ್ ಸಾವಿರದ ಒಂಬೈನೂರ ತೊಂಬತ್ತೇಳು ಎರಡು ಅಕ್ಟೋಬರ್ ಎರಡು ಸಾವಿರದ ಒಂದು ಇಪ್ಪತ್ತೊಂಬತ್ತು ಡಿಸೆಂಬರ್ ಎರಡು ಸಾವಿರದ ಮೂರು